ಮನೋರಂಜನಾ ಸುದ್ದಿಗಳನ್ನು ಹೇಳುವುದಾದರೆ ಈಗ ಟಿ ವಿಗಳಲ್ಲಿ ಸರಿಗಮಪ ಅದೆಲ್ಲ ಬರುತ್ತಿದೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟು ಚಿಕ್ಕ ಚಿಕ್ಕ ಮಕ್ಕಳದ್ದು ಆ ಒಂದು ಅನುಭವವನ್ನು ಶ್ಯೇರ್ ಮಾಡ್ತಾರೆ ಹಾಗೆ ಅವರೊಂದು ಏನು ಆ್ಯಕ್ಟಿಂಗ್ ಅದೊಂದು ತುಂಬ ಇತ್ತೀಚಿನ ಮಕ್ಕಳಿಗೆ ಅದೊಂದು ಮೋಡೆಲ್ಲಾಗಿ ಪರಿಣಮಿಸ್ತದೆ ಮಕ್ಕಳು ಎಲ್ಲ ಇದರಲ್ಲಿ ಆ ಅನುಭವವನ್ನು ಹೊಂದಿ ಶಾಲೆಗಳಲ್ಲಿ ಇರಲಿ ಮನೆಯಲ್ಲಿ ಇರಲಿ ತಾಯಿಗಳು ಮಕ್ಕಳಿಗೆ ಅದನ್ನೆಲ್ಲ ಕಲಿಸಿ ಅವರನ್ನೂ ಮುಂದುವರೆಸಿಕೊಂಡು ಹೋಗುತ್ತಾರೆ ಇದೆಲ್ಲ ನಮಗೆ ನಮ್ಮ ಚಿಕ್ಕಂದಿನ ಬಾಲ್ಯದಲ್ಲಿ ಇರಲಿಲ್ಲ ಈಗೆಲ್ಲ ಈಗಿನ ಮಕ್ಕಳು ಒಂದು ಯು ಕೆ ಜಿ ಅಪ್ಪರ್ ಕೆ ಜಿ ಆಗುವಾಗ್ಲೇ ಎಲ್ಲ ಟಿ ವಿಗಳ ಮಾಧ್ಯಮದ ಆ ಬಗ್ಗೆ ಎಲ್ಲವನ್ನೂ ಬಾಯಿಪಾಟ ಹೇಳಿದಂತೆ ಹೇಳುತ್ತಾರೆ ಆ ಬಗ್ಗೆ ನಾವೂ ಕೂಡ ಈ ಮೊಬೈಲ್ಗಳಲ್ಲಿ ಕೂಡ ಎಲ್ಲ ನೋಡ್ಬೌದು ಈಗ ಬರೀ ಟಿ ವಿಗಳಲ್ಲೇ ಅಲ್ಲ ಮೊಬೈಲ್ಗಳಲ್ಲಿ ಕೂಡ ಈ ಪಿಚ್ಚರ್ ಇರ್ಬೌದು ಯಾವ್ದು ಯಾವುದೋ ನಾಯಕರ ಬಗ್ಗೆ ನಾವು ತಿಳಿದುಕೊಳ್ಬೌದು ಮಕ್ಕಳು ಕೂಡ ಒಂದು ಸರಿಗಮಪದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಎಲ್ಲದರಲ್ಲಿ ಈಗ ಭಾಗವಹಿಸ್ತಾರೆ ಆಗ ಅವರ ಭಾಗವಹಿಸುವಿಕೆ ತುಂಬ ನಮಗೆ ಖುಷಿ ತರ್ತದೆ ಏಕಂದ್ರೆ ಚಿಕ್ಕ ಮಕ್ಕಳಲ್ಲಿರುವ ಆ ಪ್ರತಿಭೆ ಅದು ಎಲ್ಲೆಲ್ಲೂ ಕಾಣ ಕಾಣಸಿಗ್ತದೆ ಹಾಗೇ ಮಕ್ಕಳು ಎಲ್ಲ ಚಿಕ್ಕ ಪ್ರಾಯದಿಂದಲೇ ಕಲಿತುಕೊಳ್ಳುತ್ತಾರೆ ಅಂದ್ರೆ ಅವ್ರ ಆ ಪರಿಸರ ಇರಲಿ ಶಾಲೆಯ ವಾತಾವರಣ ಇರಲಿ ಮನೆಯಲ್ಲಿರಲಿ ಅಥವಾ ಈ ಟಿ ವಿಗಳಲ್ಲಿ ಇರಲಿ ಮಕ್ಕಳು ತುಂಬ ಅದನ್ನು ಇಷ್ಟಪಟ್ಟು ನೋಡ್ತಾರೆ ಹಾಗೇ ನಮಗೆ ಕೂಡ ಅವರು ಅದನ್ನು ಕಲಿತು ಒಂದು ಸ್ಟೇಜಿನಲ್ಲಿ ಎಲ್ಲಿಯಾದರೂ ಕಾರ್ಯಕ್ರಮದಲ್ಲಿ ಮಾಡುವಾಗ ನಮಗೆ ಕೂಡ ತುಂಬ ಖುಷಿ ಆಗ್ತದೆ ನಮ್ಮ ಮಕ್ಕಳು ಇಷ್ಟು ಪ್ರತಿಭೆಯನ್ನು ಅವರಲ್ಲಿ ಮುಚ್ಚಿಟ್ಟುಕೊಂಡು ಇನ್ನೂ ಮುಂದುವರೀಲಿ ಎಂಬ ಆಶಯ ನಮ್ಮದು ಹಾಗೇ ಈಗಿನ ಮಕ್ಕಳಿಗೆ ಅದೆಲ್ಲ ತುಂಬ ಅನುಕೂಲತೆ ಕೂಡ ಉಂಟು ಎಲ್ಲ ಕ ಕಡೆಗಳಲ್ಲಿ ಡ್ಯಾನ್ಸ್ ಕ್ಲಾಸ್ಗಳೇ ಇರಲಿ ಇದು ಯಕ್ಷಗಾನ ಇರಲಿ ಎಲ್ಲ ಕಡೆಗಳಲ್ಲಿ ನಮ್ಗೆ ಈಗ ಕಾಣಸಿಗುತ್ತದೆ ಮಕ್ಕಳ ಈ ಬೆಳವಣಿಗೆ ತುಂಬ ಖುಷಿ ತರುತ್ತದೆ ಅದರಲ್ಲಿ ಕೂಡ ಮಕ್ಕಳು ಭಾಗವಹಿಸಿಕೊಂಡು ಅವರನ್ನು ತಾಯಂದಿರು ಎಲ್ಲ ಕಡೆಗಳಲ್ಲೂ ಪ್ರೋತ್ಸಾಹಿಸುವುದು ಎಲ್ಲ ಖುಷಿಯ ವಿಚಾರ